ಹತ್ತರಿಂದ ಹತ್ತು ಲಕ್ಷದ ಮಧ್ಯ ಬರುವಂಥ ಐದು ನಂಬರುಗಳು ಅಂದರೆ ಐದು ಸಂಖ್ಯೆಗಳ್ ಯಾವು ಯಾವಂದ್ರೆ ನೂರು ಒಂದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಒಂದು ಲಕ್ಷದ ಐವತ್ತು ಸಾವಿರ ಈ ಐದು ನಂಬರುಗಳು ನಮಗೆ ಹತ್ತು ನಮ್ಮ ಹತ್ತು ಮತ್ತು ಹತ್ತು ಲಕ್ಷ ಸಂಖ್ಯೆಯ ಮಧ್ಯ ಸಿಕ್ತವೆ